ಕನ್ನಡ ಭಾಷೆಯನ್ನು ನಾವು ಅನೇಕ ಥರದ ಪ್ರಚಾರ ಮಾಡಿ ನೋಡುತ್ತೇವೆ ಆ ಕನ್ನಡ ಕನ್ನಡ ಎಂಬುವುದು ಅನೇಕ ಥರ ವಿವಿಧ ಭಾಷೆಯನ್ನು ಒಳಗೊಂಡಿದೆ ಅವಕ್ಕೂ ಪ್ರಾಚೀನ ಕಾಲದ ಇತಿಹಾಸ ಮೂರು ಸಾವಿರ ಇತಿಹಾಸನೂ ಹಿಂದಿನೂ ಕನ್ನಡ ಭಾಷೆ ಹೊಂದಿದೆ ಹಾಗೂ ಕನ್ನಡವನ್ನು ಅನೇಕ ರೀತಿಯ ವಾಗಿ ವಿಧವಾಗಿ ಓದಬೋದು ಒಂದೊಂದು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ವಿವಿಧ ಥರದ ಭಾಷೆಗಳು ಮಾತಾಡುತ್ತೇವೆ ಅವು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕನ್ನಡ ಎಂಬುವುದು ಅನೇಕ ಥರದ ವಿಧದ ಭಾಷೆ ಆಗಿದೆ ಕನ್ನಡ ನಾವು ಬೇರೆ ಬೇರೆ ಒಂದೊಂದು ಭಾಷೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಿ ಥರದ ಭಾಷೆಗಳನ್ನು ಮಾತಾಡುತ್ತೇವೆ ಭಾಷೆಗಳು ಮಾತಾಡುತ್ತೇವೆ ಅಲ್ಲಿ ಬೇರೆಯವಾದಂಥ ವಾತಾವರಣವಿರುತ್ತದೆ ಆ ಜನ ಅಲ್ಲಿನ ವಾತಾವರ್ಣಕ್ಕೆ ಹೊಂದಿಕೊಂಡು ಅದೇ ಥರದ ಭಾಷೆನ ಕಲ್ತುಕೊಂಡು ಮುಂದೆ ಹೋಗುತ್ತಾರೆ ಹಾಗೂ ಆಯಾ ಆಯಾ ಜಿಲ್ಲೆಯ ಆಯಾ ತ್ ಕನ್ನಡವನ್ನೂ ಮಾತಾಡುತ್ತಾರೆ ಕರ್ನಾಟಕದಲ್ಲಿ ಕನ್ನಡವನ್ನು ಮಾತಾಡುತ್ತೇವೆ ಈಗ ಬೇರೆ ರಾಜ್ಯಗಳಲ್ಲಿ ಕನ್ನಡನೂ ಸಲ್ಪ ಜನನೂ ಮಾತಾಡುತ್ತಾರೆ ಅದಕ್ಕೆ ನಾವು ಕನ್ನಡವನ್ನು ಹೆಚ್ಚಾಗಿ ಪ್ರೋತ್ಸಾಹಿಸಬೇಕು ಕನ್ನಡ ಬಗ್ಗೆ ನಾವು ಅನೇಕ ಥರದ ವಿಧಗಳನ್ನ ಆಯೋಜನೆಗಳನ್ನು ಯೋಜನೆಗಳನ್ನು ತೆಗೆದ್ಕೊಂಡಿವೆ ಕನ್ನಡವನ್ನು ಮೊಟ್ಟ ಹತ್ತೊಂಬತ್ತು ನೂರ ಐವತ್ತ ಮೂರರಲ್ಲಿ ಕನ್ನಡ ಸಂಘಟನೆಯನ್ನು ಪಾರಂಭವಾಗುತ್ತೆ ಅಲ್ಲಿಂದ ನಾವು ಕನ್ನಡ ಹೆಚ್ಚಾಗಿ ಸುಧಾರಿಸಿರ್ತೇವೆ ಕನ್ನಡ ಬಗ್ಗೆ ಕನ್ನಡಕ್ಕೆ ಕೊಡೊ ಒತ್ತಕ್ಷರವನ್ನು ನೋಡುತ್ತೇವೆ ಒತ್ತಕ್ಷರಗಳು ಅದರಲ್ಲಿ ಕನ್ನಡ ಹೆಚ್ಚಾಗಿ ಕನ್ನಡ ವಾಕ್ಯಗಳು ಬಗ್ಗೆ ಹೆಚ್ಚು ಗಮನ ಒಂದು ಅರ್ಥಪೂರ್ಣ ಕೊಡುತ್ತವೆ ಅವ್ಕೆ ಒಂದೋನು ಶಾಸನಗಳು ಒಂದೊಂದು ಈಗಿನ ಏಳ್ನೂರ ನೂರು ಮುನ್ನೂರು ವರ್ಷಗಳ ಹಿಂದೆ ಕನ್ನಡ ಹೆಚ್ಚಾಗಿ ಬಳಕೆ ಆಗಿದೆ ಅವಕ್ಕೂ ಹಿಂದಿನ ಮೂರು ಸಾವಿರ ವರ್ಷಗಳಿಂದ ಕನ್ನಡ ಇದೆ ಅದು ಸಂಸ್ಕೃತದಲ್ಲಿ ಇದೆ ಕನ್ನಡ ಕನ್ನಡವು ಅದೇ ಕೆ ಕವಿಗಳು ಅನೇಕ ಥರದ ಪುಸ್ತಕಗಳನ್ನು ಬರೆದಿದ್ದಾರೆ ಕೃತಿಗಳನ್ನು ಬರೆದಿದ್ದಾರೆ ಆ ಕೃತಿಯಲ್ಲಿ ಕನ್ನಡ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದಾರೆ ಆ ಕನ್ನಡ ಬಗ್ಗೆ ಏನೂ ಇಂದಿನ ಜಗತ್ತಲ್ಲಿ ಏನೆಲ್ಲ ಆಗಿದೆ ಕನ್ನಡಲ್ಲಿ ಬಗ್ಗೆ ಭಾಷೆಯ ಬಗ್ಗೆ ಲಿಪಿಗಳ ಬಗ್ಗೆ ಅದರ ಲಿಸ್ಟ್ ತರಿಸಿದ್ದಾರೆ ಅವರು ಕನ್ನಡವನ್ನು ಅರ್ಥ ಮಾಡಿಕೊಂಡು ಓದಬೇಕು ಇದು ಒಂದೊಂದು ಒತ್ತಕ್ಷರ ಇರುತ್ವೆ ಆ ಒತ್ತಕ್ಷರಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಆ ಒತ್ತಕ್ಷರನೇ ಕೊಡಬೇಕು ಏನಕ್ಕೆ ಅಂದರೆ ಅದು ಅದು ಅರ್ಥಪೂರ್ಣ ಆಗುವುದಿಲ್ಲ ಬೇರೆ ಅರ್ಥ ಕೊಡುತ್ತದ ಹಾಗೆ ಕನ್ನಡ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕು ಕನ್ನಡ ಬಗ್ಗೆ ಬೇರೆ ರೀತಿಯ ಭಾಷೆಯನ್ನೂ ಅರ್ಥ ಮಾಡಿಕೊಂಡು ಓದಬೇಕು ಈಗ ಒಂದೊಂದು ಇಂಗ್ಲೀಷ್ ಭಾಷೆ ಇರ್ತದೆ ಇಂಗ್ಲೀಷ್ ಕನ್ನಡದಲ್ಲಿ ಇರೋಲ್ಲ ಅದು ಟ್ರಾನ್ಸ್ಲೇಟಡ್ ಭಾಷಾಂತರ ಮಾಡಿ ಕನ್ನಡದಲ್ಲಿ ಓದಬೇಕು ಯಾಕಂದರೆ ನಮ್ಗೆ ಅರ್ಥ ಆಗುದು ಕನ್ನಡದಲ್ಲಿ ಅರ್ಥ ಆಗತ್ತೆ ಅದು ಏಕಂದರೆ ಬೇರೆ ಭಾಷೆಲಿ ಓದಿರೆ ನಮ್ಗೆ ಅರ್ಥ ಆಗುದಿಲ್ಲ ಯಾಕಂದರೆ ನಾವು ಕನ್ನಡ ಬಗ್ಗೆ ಹೆಚ್ಚಾಗಿ ಮಾತಾಡುತ್ತೇವೆ ಕನ್ನಡ ನಾವು ಹೆಚ್ಚಾಗಿ ಬಳಸುವುದರಿಂದ ಕನ್ನಡ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಏನಕ್ಕೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯವು ಅನೇಕ ಥರದ ವಿವಿಧ ಬಾ ರಾಜ್ಯಗಳಾಗಿ ಒಡ್ದೋಗ್ ಬಿಡ್ತದೆ ಬೇರೆ ಬೇರೆ ರಾಜ್ಯಗಳು ಮಾತಾಡಿ ಅಲ್ಲಿನ ಭಾಷೆಯನ್ನು ತಮ್ಮ ಅದೇ ಥರನೇ ತಮ್ಮ ಪ್ರದೇಶಕ್ಕೆ ಅವರು ವಶಪಡಿಸ್ಕೊಂಡಿರ್ತಾರೆ ಹಾಗಾಗಿ ಕನ್ನಡವನ್ನು ಹೆಚ್ಚಾಗೆ ನಾವು ಹೆಚ್ಚಾಯ್ ಬಳಸಬೇಕು ಪ್ರೋತ್ಸಾಹಿಸಬೇಕು ಅಮ್ಯಾಕೆ ಅನೇತರಕ ಕಾರ್ಯಕ್ರಮ ಕೈಗೊಳ್ಬೇಕು ಅದಕ್ಕೆ ಎಲ್ಲಿ ಯಾವುದೇ ಜ್ ಜೆ ವಿವಾಹಗಳು ಜಾತಿಗಳು ಏನೇನೋ ಇರ್ತವೆ ಅಲ್ಲಿ ಕನ್ನಡ ಕನ್ನಡದ ಬಗ್ಗೆ ಹೆಚ್ಚಾಯ್ ಪ್ರೋತ್ಸಾಹಿಸಬೇಕು ಅಲ್ಲಿನ ಜನಗಳು ಹೆಚ್ಚಾಯ್ ಕೂಡಿರುತ್ತಾರೊ ಅಲ್ಲಿ ಅಲ್ಲಿ ಕನ್ನಡ ಬಗ್ಗೆ ಕನ್ನಡ ಹೆಂಗ್ ಅಭಿವೃದ್ಧಿ ಮಾಡುಕ್ಕೆ ಕನ್ನಡ ಬಗ್ಗೆ ಏನೇನೋ ಇದೆ ಕನ್ನಡದಲ್ಲಿ ಏನು ಇದೆ ಯಾಕೆ ಇದೆ ಅದ್ರ ಇದ್ರ ಬಗ್ಗೆ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಅದ್ರ ಬಗ್ಗೆ ಅಂತ ಬಳಸಬೇಕು ಮುಂದಿನ ದಿನಗಳಲ್ಲಿ ಆ ಕನ್ನಡ ಹೆಚ್ಚಾಗಿ ಕಲಿಬೋದು ಮೊ ಈಗ ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ದೇ ವಿದೇಶಗಳಿಗೆ ಹೋಗುತ್ತಾರೆ ಅಲ್ಲಿ ಕನ್ನಡ ಮಾತಾಡಕ್ಕೆ ಬರೋದಿಲ್ಲ ಯಾಕಂದರೆ ಅವ್ರು ಬರೇ ಅವ್ರ ಭಾಷೆಯಲ್ಲಿ ಇಂಗ್ಲೀಷೇ ಇರುತ್ತೆ ಆಗ ಏನು ಅವ್ರು ಕನ್ನಡದ ಬಗ್ಗೆ ಹೆಚ್ಚಾಗಿ ಕೊಡುವುದಿಲ್ಲ ಲೈಕ್ ಕನ್ನಡ ಬಗ್ಗೆ ನಾವು ಜಾಸ್ತಿ ಮಾತಾಡಬೇಕು ಏಕಂದ್ರೆ ನಮ್ಮ ರಾಜ್ಯದಲ್ಲಿರೋ ಹಳ್ಳಿ ಕ ಕಡೆ ಎಲ್ಲ ನಮ್ಮ ಕರ್ನಾಟಕ ಬರೇ ಕನ್ನಡ ಮಾತಾಡ್ತರೆ ಬೇರೆ ರಾಜ್ಯದ ಸಲ್ಪ ಜನ ಇದ್ದಾರೆ ಅಲ್ಲಿಯೂ ಕನ್ನಡ ಮಾತಾಡ್ತಾರೆ ಅವರು ಕನ್ನಡ ಮಾತಾಡುದು ಅಂದ್ರೆ ಹೆಚ್ಚು ಉಪಯೋಗ ಇದೆ ಯಾಕಂದರೆ ಕನ್ನಡದಲ್ಲಿ ಮುಂದಿನ ವ್ ದಿನಗಳಲ್ಲಿ ಉದ್ಯೋಗವೂ ಉದ್ಯೋಗವು ಕನ್ನಡದಲ್ಲಿಯೇ ಪ್ರಶ್ನೆ ಪತ್ರಿಕೆಯು ಕನ್ನಡಲ್ಲೇ ಬರ್ತವೆ ಆದ್ದರಿಂದ ಮುಂದೆ ನಮ್ಮ ಜೀವನಕ್ಕೆ ಒಂದು ಅರ್ಥ ಒಂದು ಜಿ ಒಂದು ವ್ಯಾಖ್ಯಾನ ಕೊಡುತ್ತದೆ ಹಾಗಾಗಿ ಕನ್ನಡವನ್ನು ಹೆಚ್ಚಾಗಿ ಬಳಸಬೇಕು ಕ ಮನೆಗಳಲ್ಲಿ ಕನ್ನಡ ಬಳಸಬೇಕು ಕನ್ನಡ ಮ್ ಬಳಸುವುದರಿಂದ ಅನೇಕ ಥರದ ಉಪಯೋಗ ಇದೆ ನಾವು ಅಡುಗೆ ಥರವೂ ಅಡುಗೆಯಲ್ಲಿ ಮಾಡುವುದು ಕನ್ನಡಲ್ಲಿ ಮತ್ತು ಬೇರೆ ರಾಜ್ಯದಿಂದ ಬಂದಿರ್ತಾರೆ ಅತಿಥಿಗಳು ಅವರಿಗೆ ಬೇರೆ ರಾಜ್ಯದಿಂದ ಕನ್ನಡ ಅರ್ಥ ಆಗುವುದಿಲ್ಲ ಅವ್ರಿಗೆ ನಾವು ಕನ್ನಡ ಈ ತಿಳಿಸಿ ಕಲಿಸಿಕೊಡ್ಬೇಕು ಅವರಿಗೆ ಹೆಚ್ಚಾಗಿ ಅವ್ರ್ಗೆ ಕ ಕನ್ನಡ ಬಗ್ಗೆನೂ ಆಸಕ್ತಿ ತೋರ್ಬೇಕು ಅವರಿಗೆ ಆಸಕ್ತಿ ತೋರುದಂದ್ರೆ ಅವರು ಚನ್ನಾಗ್ ಕನ್ನಡ ಅವರು ಅವರು ಅವ್ರು ಹೆಚ್ಚಾಗಿ ಪ್ರೋತ್ಸಾಹಿಸ್ತಾರೆ ಹೆಚ್ಚಾಯ್ ಕಲಿತರೆ ಕನ್ನಡ ಹೆಚ್ಚಾಗಿ ತುಂಬ ಕನ್ನಡ ಮಾತಾಡಿ ಅಂದ್ರೆ ಅವ್ರಿಗೆ ಉಪಯೋಗ ಇದೆ ಏಕೆಂದರೆ ಅವರು ಇಲ್ಲೇನೂ ಕಲಿತುಕೊಂಡು ಅವರು ನಮ್ಮ ಕ ಈಗ ಈ ಥರ ಕನ್ನಡ ಹೀಗೂ ಮಾತಾಡ್ಬೋದಾ ಅಂತ ಅದು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ ಕನ್ನಡ ಬಗ್ಗೆ ಕನ್ನಡ ಕನ್ನಡ ಭಾಷೆ ಮಾತಾಡು ಅಂದ್ರೆ ಅನೇಕ ಥರದ ವಿಧ ಪಂಗಡಗಳಿರ್ತವೆ ಇಲ್ಲ ಜಾತಿಗಳಿರ್ತವೆ ಅಲ್ಲಿ ಹೆಚ್ಚಾಗಿ ಕನ್ನಡನ ಪ್ರೋತ್ಸಾಹಿಸಬೇಕು ಆಮ್ಯಾಕೆ ಒಂದೊಂದು ಪಂಕ್ಷನ್ ಇರ್ತವೆ ಮಿಕ್ಕ ಹಿಂದಿನ ಶತಮಾನದಲ್ಲಿ ಕನ್ನಡ ಬಗ್ಗೆ ಅನೇಕ ಹೋರಾಟಗಾರು ಹೋರಾಟವನ್ ಮಾಡಿದ್ದಾರೆ ಅವರು ಹೆಚ್ಚಾಗಿ ಚಳುವಳಿನೂ ಮಾಡಿದ್ದಾರೆ ಯಾವುದೇ ಸಂಬಂಧಿಸಿದ್ದಕ್ಕೆ ಯಾವುದೇ ಸಂಬಂಧಿಸಿದ ಅದೇ ರೀತಿ ಕನ್ನಡದಲ್ಲೇ ಮಾತಾಡ್ತೇವೆ ಈಗ ಒಂದೊಂದು ಉಡುಪಿಯಲ್ಲಿ ಅದೇ ಕನ್ನಡ ಭಾಷೆನೇ ಚೆನಾಗಿರ್ತೆ ಅಲ್ಲಿ ಕನ್ನಡ ಆಮ್ಯಾಕೆ ಒನ್ ಹುಬ್ಳಿ ಕಡೆ ಹೋದ್ರೆ ಅಲ್ಲಿ ಬೇರೆಯೇ ಮಾತಾಡ್ತಾರೆ ಆಮ್ಯಾಕೆ ಆಮ್ಯಾಕೆ ಉತ್ತರ ಉತ್ರ ಕನ್ನಡಕ್ಕೆ ಹೋದ್ರ ಅಲ್ಲಿ ಉತ್ರ ಕನ್ನಡ ಭಾಷೆನೇ ಮಾತಾಡ್ತಾರೆ ಆಮ್ಯಾಕೆ ಕರಾವಳಿ ತ ಅಲ್ಲಿ ಹೋದ್ರೆ ಆ ಕಡೆ ಬೇರೆನೇ ಭಾಷೆ ಆಮ್ಯಾಕೆ ಅದು ಬೆಂಗ್ಳೂರು ಕಡೆ ಹೋದ್ರೆ ಅಲ್ಲಿ ಹೆಚ್ಚಾಗಿ ಸಲ್ಪ ಕಡಿಮೆ ಉಪಯೋಗ ಆಗುತ್ತದೆ ಅವ್ರು ಹೆಚ್ಚಾಗಿ ಇಂಗ್ಲೀಷನ್ನೇ ಮಾತಾಡ್ತರೆ ಅವರು ನಾವು ಅದು ಅದಕ್ಕಾಗಿ ಕನ್ನಡ ಬಗ್ಗೆ ಹೆಚ್ಚಾಗಿ ಮಾತಾಡು ಅಂದರೆ ಮುಂದಿನ ಪೀಳಿಗೆಯು ಕನ್ನಡ ಬಗ್ಗೆ ಆ ಹೆಚ್ಚು ಆಸಕ್ತಿ ತೋರುದರಿಂದ ಅವ್ರಿಗೆ ಅನುಕೂಲವಾಗುತ್ತದೆ ಆಮ್ಯಾಕೆ ಕನ್ನಡ ಒಂದೊಂದು ಈಗ ಏನೇ ಒಂದು ವಸ್ತುಗೆ ಏನಂತಾರೆ ಅದಕ್ಕೆ ಕನ್ನಡದಲ್ಲಿ ಗೊತ್ತಿರುವುದಿಲ್ಲ ಅದು ಅದ್ರ ಬಗ್ಗೆ ನಾವು ಹೆಚ್ಚಾಗಿ ಅದ್ರ ಪದ ಏನಂತರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅದು ಎದಕ್ಕೆ ಅಂತಾರ ಅದೀ ಎದ್ರದ್ದೆ ನಮ್ಗೆ ಉಪ್ಯೋಗ ಏನು ಆಗತ್ತೆ ಆ ಪದ ಎದಕ್ಕೆ ಅದ್ರ ಬಗ್ಗೆ ಒಂದೊಂದು ಹಳ್ಳಿ ಕಡೆಯಲ್ಲಿ ಪದವನ್ನು ಹಳ್ಳಿ ಹುಡುಗರಿಗ್ ಗೊತ್ತಿರುತ್ತೆ ನಮ್ಗೆ ಸಿಟಿ ಹುಡುಗ್ರಿಗ್ ಒಂದೊಂದು ಗೊತ್ತಿರಂಗಿಲ್ಲ ಪದ ಆ ಪದ ಈಗ ಅವರಿಗೆ ಪದವನ್ನು ಅರ್ಥ ಮಾಡ್ಕೊಂಡು ಓದಬೇಕು ಅರ್ಥ ಮಾಡಿ ಓದಿಕೊಂಡು ಮುಂದಿನ ಜೀವನಕ್ಕೆ ಅವರಿಗೆ ಒಂದು ದಾರಿ ಆಗುತ್ತದೆ ಇಲ್ಲಾಂದ್ರೆ ಅವರು ಬೇರೆ ಬೇರೆ ಥರದ ಭಾಷೆ ಮಾತಾಡಿ ಎ ನಮ್ಮ ಕನ್ನಡವನ್ನು ಬಿಟ್ಟು ಬಿಡುತ್ತಾರೆ ಹಾಗಾಗಿ ಕನ್ನಡದ ಬಗ್ಗೆ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡಬೇಕು ಪ್ರಾಮುಖ್ಯತೆ ಕೊಡುದರಿಂದ ಅವಾಗ ನಮ್ಮ ಭಾಷೆ ಬೆಳೆಯುತ್ತದೆ ಭಾಷೆ ಬೆಳೆಯುದರಿಂದ ಹೆಚ್ಚಾಗಿ ಜನಸಂಖ್ಯೆ ಆಗುತ್ತೆ ಹೆಚ್ಚಾಯ್ ಜನಸಂಖ್ಯೆ ಹೆಚ್ಚಾಯ್ ಕನ್ನಡ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕನ್ನಡ ಹೆಚ್ಚಾಯ್ ಬೆಳೆಯುತ್ತಾರೆ ಆಮ್ಯಾಕೆ ಬೇರೆ ಜನಸಂಖ್ಯೆಲಿ ಕನ್ನಡದ ಜನಸಂಖ್ಯೆ ಹೆಚ್ಚಾಗತ್ತೆ ಆಮ್ಯಾಕೆ ಈ ಅನೇಕ ಥರದ ಅಂಗಡಿಗಳಲ್ಲಿ ಹೆಸರುಗಳ್ ಹಾಕಿರ್ತಾರೆ ಇಂಗ್ಲೀಷ್ ಕಡೆ ಆಗಿರ್ತಾರೆ ಹಾಗಾಗಿ ನಾವು ಹೆಚ್ಚಾಗಿ ನಾವು ಕರ್ನಾಟಕದಲ್ಲಿ ಕನ್ನಡವನ್ನೇ ಬಳಸಬೇಕು ಕನ್ನಡದಲ್ಲಿ ಅವ್ರು ಬೇರೆ ಬೇರೆ ಥರದ ವಿವಿಧ ಭಾಷೆಯನ್ನು ಆಯ್ಕೆ ಮಾಡಿಕೊಂಡಿರುತ್ತಾರೆ ಆದರೆ ನಮಗೆ ಇಷ್ಟ ನಮ್ಗೆ ಇಷ್ಟವಾದಂಥ ನಮ್ಗೆಅರ್ಥ ನಮಗೆ ಸರಳವಾದಂಥ ಕನ್ನಡ ಭಾಷೆಯಲ್ಲೇ ಮಾತಾಡ್ಬೇಕು ನಾವು ಹೆಚ್ಚಾಗೆ ಆಮ್ಯಾಕೆ ಅಂಗಡಿಗಳಲ್ಲಿ ಏನೇನೋ ಇಂಗ್ಲೀಷ್ನಲ್ಲಿ ಕೇಳ್ತೀವಿ ಅದರಾಗೆ ತಪ್ಪಾಗಿ ನಾವು ಕನ್ನಡದಲ್ಲಿ ಮಾತಾಡಬೇಕು ಅವ್ರ್ಗೆ ಅಸಹ್ಯ ಅನಿಸ್ಬೋದು ಆದರೆ ಅದು ನಮ್ಮ ನಮ್ಮ ವಾ ಅದರದ್ದು ನಮ್ಮ ವಾ ಆದಂಥ ಒಂದು ಚ್ ಗುಣ ಅದು ಹಾಗಾಗಿ ಕನ್ನಡ ಬಗ್ಗೆ ಹೆಚ್ಚಾಗಿ ಕನ್ನಡ ಬಗ್ಗೆ ಆಸಕ್ತಿ ತೋರಬೇಕು ಅಕ್ಶಸ್ ಆಸಕ್ತಿ ತೋರಿಂದ ಅನೇಕ ಥರದ ವಸ್ತುಗಳು ಇರ್ತವೆ ಆ ವಸ್ತುಗಳಿಗೆ ಕನ್ನಡದಲ್ಲಿ ಏನಂತಾರೆ ಗೊತ್ತಿರುವುದಿಲ್ಲ ಹಾಗಾಗಿ ಕನ್ನಡ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಮತ್ತು ಶಾಲೆಗಳಲ್ಲಿ ಕನ್ನಡ ಕನ್ನಡ ಮಾಧ್ಯಮ ಶಾಲೆಗಳಲ್ಲೇ ಕಲ್ಸ್ಬೇಕು ಯಾಕಂದರೆ ಅದು ತುಂಬ ಚೆನ್ನಾಗಿ ಅದೊಂದು ಶಾಲೆ ಅಲ್ಲಿ ಶಾಲೆ ಶಾಲೇಲಿ ಕನ್ನಡ ವಿವಿಧ ಥರದ ಸ್ ಕನ್ನಡಗಳನ್ನು ಕಲಿಸುತ್ತಾರೆ ಆಮ್ಯಾಕೆ ಈ ವಿವಿಧ ಸ್ ಥರ ಸ್ ಬಾಯ್ ಸಬ್ಜೆ ವಿಷಯಗಳಿಗೆ ಕನ್ನಡದಲ್ಲಿಯೇ ಹೆಚ್ಚು ಇರುತ್ತೆ ಹಾಗಾಗಿ ಕನ್ನಡ ಕಲಿದ್ರಿಂದ ನಮಗೆ ಉಪಯೋಗವಾಗತ್ತೆ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಅವುದೇ ಅವ್ರದ್ದೇ ಆದಂಥ ಭಾಷೆ ಇರತ್ತೆ ಆ ಭಾಷೆನ ಹೆಚ್ಚು ಪ್ರೋತ್ಸಾಹಿಸ್ತಾರೆ ಆದ್ರೆ ನಾವು ಕನ್ನಡ ಬಗ್ಗೆ ಹೆಚ್ಚಾಗಿ ಕನ್ನಡದಲ್ಲೇ ಅನೇಕ ಥರದ ಭಾಷೆಗಳಿವೆ ಹಾಗೆ ಒಂದೊಂದೇ ರೀತಿಯ ವಿವಿಧ ರೀತಿಯ ಭಾಷೆಗಳನ್ನು ಮಾತಾಡುತ್ತಾರೆ ಆ ಬಷೆ ಆ ಭಾಷೆ ಬಗ್ಗೆ ನಾ ಹೆಚ್ಚಾಗಿ ಮುಖ್ಯವಾಗಿ ಹಾಗೆ ಅದರಿಂದ ನಮ್ಗೆ ಏನು ದೊರಕುತ್ತದೆ ಅದರಿಂದ ನಮ್ಗೆ ಏನು ಲಾಭ ಕನ್ನಡ ಬಗ್ಗೆ ಹೆಚ್ಚಾಗಿ ಆಸಕ್ತಿ ತೋರ್ಬೇಕು ಹಾಗಾಗಿ ಕನ್ನಡ ಬಗ್ಗೆ ಹೆಚ್ಚಾಗಿ ಪ್ರಾಮುಕ್ಯತೆ ನೀಡೋದರಿಂದ ಕನ್ನಡ ಆಸಕ್ತಿ ಎಲ್ಲ ಒಂದೊಂದು ಹುಡುಗ್ರಿಗ್ ಕಡಿಮೆ ಇರ್ತದೆ ಹಾಗಾಗಿ ಕನ್ನಡ ಕಲಿಕೆ ಕನ್ನಡ ಕಲಿಯೋದು ಆಗೋದಿಲ್ಲ ಅವ್ರಿಗೆ ಒತ್ತಕ್ಷರ ಬರುವುದಿಲ್ಲ ಹಾಗೆ ಕನ್ನಡ ಅವ್ರಿಗೆ ತಿಳಿಸಿಕೊಡ್ಬೇಕು ಆಗ ಶಾಲೆಗಳೇ ಹೆಚ್ಚಾಗಿ ಕನ್ನಡ ಬಗ್ಗೆ ಆಸಕ್ತಿ ತೋರಬೇಕು ಕನ್ನಡ ಬಗ್ಗೆ ಪ್ರಾಮುಖ್ಯತೆ ತೋರಬೇಕು ಹಾಗಾಗಿ ಕನ್ನಡದ ವಿವಿಧ ಥರದ ಇವುಗಳು ಸಿಗ್ತವೆ ಚಾ ಒಂದು ಅಂಕ್ಲಿಪಿ ಆ ಅಂಕ್ಲಿಪಿಂದ ನಾವು ಕನ್ನಡವನ್ನು ಕಲಿಬೋದು ಹಂಗಾಗಿ ಕಲಿಯುದರಿಂದ ನಮಗೆ ಅಂತ ಮುಂದಿನ ದಿನಗಳಲ್ಲಿ ವಿವ್ದ ಥರದ ಮಾಧ್ಯಮಗಳಿರುತ್ತವೆ ಅದ್ಕನ್ ಅದರಲ್ಲಿ ಅವ್ರು ಈ ಕ್ವಶ ಅವರು ಪ್ರಶ್ನೆನ ಏನು ಮಾಡ್ತಾರೆ ನಾವು ಕನ್ನಡದಲ್ಲಿ ಉತ್ತರಿಸ್ಬೋದು ಆದ್ರೆ ನಮಿಗೆ ಅದು ಉತ್ತರ ಸುಲಭವಾಗ್ ಸಿಗುತ್ತದೆ ಆ ಉತ್ತರ ಹಾಗಾಗಿ ಹೆಚ್ಚಾಗಿ ಪುಸ್ತಕ ಓದಬೇಕು ಪುಸ್ತಕದಲ್ಲಿ ಅನೇಕ ಥರ ಬೇರೆ ಬೇರೆ ಪದಗಳನ್ನು ಜೋಡಿಸುತ್ತಾರೆ ಒಂದು ಪದಕ್ಕೆ ಅನೇಕ ಥರದ ವಿಧಗಳು ಇವೆ ಆ ಪದಗಳನ್ನು ನಾವು ಎಲ್ಲೆಲ್ಲಿ ಯಾವ ಯಾವ ಬೆಸ ಬಳಕೆ ಮಾಡಬೇಕು ಅಲ್ಲಿ ಯಾವ ಪದ ಕೂಡಿಸಿದರೆ ಸರ್ವ ಸಂಪೂರ್ಣವಾದ ಒಂದು ವಾಕ್ಯ ಸಿಗುತ್ತದೆ ಹಾಗೆ ಕನ್ನಡ ಬಗ್ಗೆನೇ ಹೆಚ್ಚಾಗಿ ಪ್ರೋತ್ಸಾಹಿಸಬೇಕು ಯಾಕಂದರೆ ನಾವು ಕನ್ನಡವನ್ನು ನಾವು ವಿವಿಧ ನಮ್ಮ ಭಾಷೆ ಯಾವ್ದು ಇರುತ್ತೆ ನಮ್ಗೆ ಸರಳವಾಗಿ ಯಾವ್ದು ನಾವು ಅದನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಬೇರೆ ಬೇರೆ ಬ್ಯಾಸೆ ಇರುತ್ತೆ ಆದ್ರೆ ನಮ್ಗೆ ಇಷ್ಟವಾಗಿ ನಮ್ಗೆ ಮಾತಾಡಲು ತುಂಬ ತಪ್ಪು ತಪ್ಪಾಗುತ್ತೆ ಹಾಗಾಗಿ ತ ಏನು ತೊಂದರೆನು ಆಗುತ್ತದೆ ಅದಕ್ಕೆ ಅದಕ್ಕೆ ಕನ್ನಡ ಏ ಅಲ್ಲಿ ಹೆಚ್ಚಾಯ್ ಪ್ರೋತ್ಸಾಹಿಸಬೇಕು ಕನ್ನಡ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಕನ್ನಡದಲ್ಲಿ ಅನೇಕ ಥರ ಕವಿಗಳು ವಿದ್ವಾಂಸಗಳು ಬೇರೆ ಬೇರೆ ರೀತಿಯಿಂದ ಬರೆದಿದ್ದಾರೆ ಆಲ್ಮೋಸ್ಟ್ ಬೇರೆ ರೀತಿಯಿಂದ ಬೇರೆ ಭಾಷೆದವರು ಕನ್ನಡಕ್ಕೆ ಅನುವಾದ್ಸಿದ್ದಾರೆ ಯಾಕೆ ಕನ್ನಡ ಹೆಚ್ಚು ಪ್ರಾಮುಖ್ಯತೆ ಇದೆ ಕನ್ನಡ ಬಗ್ಗೆ ಅರ್ಥಪೂರ್ಣ ಒಂದು ವಾಕ್ಯ ಇರುತ್ತೆ ಕನ್ನಡ ಹಾಡು ಹಾಡ್ತೇವೆ ಆಮ್ಯಾಕೆ ಕತೆಗಳಿರ್ತವೆ ವಿಂದ್ಯ್ ಪುರಾಣಗಳು ಕನ್ನಡದಲ್ಲೇ ಪುಸ್ತಕದಲ್ಲೆ ಸಿಗುತ್ತವೆ ಕನ್ನಡ ಇದು ಕನ್ನಡ ಓದ್ರೆ ನಾವು ಹೆಚ್ಚಾಗಿ ಅರ್ಥ ಆಗುತ್ತದೆ ಎದಕ್ಕೆ ಆಮ್ಯಾಕೆ ಅಡುಗೆ ಮಾಡಲು ಕನ್ನಡದಲ್ಲಿ ಪುಸ್ತಕಗಳು ಸಿಗುತ್ತೆ ಕನ್ನಡ ಬಗ್ಗೆ ಮಾತಾಡ್ಕೊತ ಅಡುಗೆನೂ ನಾವು ತಯಾರಿಸಬೋದು ಆಮ್ಯಾಕೆ ಕನ್ನಡದಲ್ಲಿ ಅನೇಕ ಥರದ ವಿವಿಧ ಭಾಷೆಗಳಿವೆ ಕನ್ನಡ ಯಾವ ರೀತಿ ಎಲ್ಲಿ ಹೇಗೆ ಬಳಸಬೇಕು ಕನ್ನಡಕ್ಕೆ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ ಆಮೇಲೆ ಕನ್ನಡ ಬಗ್ಗೆ ಅನೇಕ ಆಮ್ಯಾಕೆ ಗಿಡಗಳು ಇರುತ್ತವೆ ಅವು ಗಿಡಗಳು ಕನ್ನಡದಲ್ಲಿ ಹೆಸ್ರು ಗೊತ್ತಿರುವುದಿಲ್ಲ ಅದಕ್ಕೆ ನ ಗಿಡಕ್ಕೆ ಹೆಚ್ಚು ಪ್ರಾಮುಖ್ಯತೆ ಗಿಡಗಳ ಯಾವ ರೀತಿ ಕನ್ನಡದಲ್ಲಿ ಅದಕ್ಕೆ ಏನು ಅಂತಾರೆ ಯಾವ ಪದ ಹೇಳ್ತರೆ ಅದಕ್ಕೆ ಅದಕ್ಕೆ ಹೇಳಬೇಕು ಕನ್ನಡಕ್ಕೆ ಹೆಚ್ಚಾಗಿ ಕನ್ನಡ ಮಾತಾಡುದು ಅಂದರೆ ನಮಗೆ ಆಸಕ್ತಿ ಹೆಚ್ಚಾಗುತ್ತೆ ಅದರಿಂದ ನಾವು ಮುಂದೆ ಕಲಿಯೋಕ್ಕೆ ಆಸಕ್ತಿ ತೋರ್ತೇವೆ ಆಮ್ಯಾಕೆ ಸಂತೋಷ ಆಗುತ್ತೆ ಆಮ್ಯಾಕೆ ಆನಂದವಾಗುತ್ತದೆ ಹಾಗಾಗಿ ಕನ್ನಡ ಬಗ್ಗೆ ಹೆಚ್ಚು ಪ್ರೋತ್ಸಾಹಸ್ ಕೊಡಿರಿ ಕನ್ನಡದಲ್ಲಿ ಅನೇಕ ಥರ ಪ್ರಾಣಿ ಪಕ್ಷಿಗಳ ಹೆಸ್ರುಗಳಿವೆ ಆ ಹೆಸ್ರುಗಳ್ ನಮಿಗೆ ಗೊತ್ತೇ ಇರುವುದಿಲ್ಲ ಅದಕ್ಕೆ ಏನು ಅಂತಾರೆ ಮೂಲತಃ ಅದು ಯಾಕೆ ಹೆಸ್ರು ಆ ಕನ್ನಡದಲ್ಲಿ ಕರೀತಾರೆ ಅದರಿಂದ ನಮ್ಗೆ ಏನು ಇದೆ ಅದ್ರ ಬಗ್ಗೆ ಹೆಚ್ಚಾಗಿ ಇದೆ